ಅಡುಗೆ ಮಾಡುವುದು ಕೇವಲ ಮಹಿಳೆಯರ ಕೆಲಸ ಅಂದು ಭಾವಿಸೋದಕ್ಕಿಂತ ಅಡ್ಗೆ ಗಂಡೂ ಮಾಡ್ಬೋದು ಮತ್ತು ಹೆಣ್ಣೂ ಮಾಡ್ಬೋದು ಫಸ್ಟ್ ಅಡ್ಗೆ ಬರೀ ಕೇವಲ ಮಹಿಳೆಗೆ ಮಾತ್ರ ಅಲ್ಲ ಗಂಡಸಿಗೇ ಅದು ಸೀಮಿತ ಅಂತಕ್ಕಂಥದ್ದು ಸಾಕಷ್ಟು ಸಾಬೀತು ಆಗಿಬಿಟ್ಟಿದೆ ಈಗ ಈಗ ಅಡುಗೆಯದು ಅನುಭವಪ್ಪ ಅಂದ್ರೆ ಮನೆಯಲ್ಲಿ ಮಹಿಳೆಯರು ಸಾಕಷ್ಟು ಕಾಳಜಿ ವಹ್ಸಿ ಸ್ವಚ್ಛತೆಯಿಂದ ಅಡುಗೆ ಮಾಡ್ತಾರೆ ಆದರೆ ಗಂಡ್ ಮಕ್ಕಳು ಅಡುಗೆ ಮಾಡಲು ಸಾಕಷ್ಟು ಒಟೆಲ್ಗಳಲ್ಲಿ ಖಾನಾವಳಿಗಳಲ್ಲಿ ಅಡುಗೆಯನ್ನು ಮಾಡ್ತಾರೆ ನಮ್ಮ ಅನುಭವ್ದ ಪ್ರಕಾರ ನಾವು ಒಬ್ಬ ಅಡುಗೆ ಭಟ್ಟನಾಗಿ ನಾನು ಕೆಲ ಅನುಭವ ನಂದು ಅನುಭವ ಹೇಳೋದಂದ್ರೆ ನಾವು ಹೋಟಲ್ನಲ್ಲಿ ಕೆಲಸ ಖಾನಾವಳಿಯಲ್ಲಿ ಕೆಲಸ ಮಾಡಿದರೆ ನಮ್ಗೆ ಹದಿನೈದರಿಂದ ಇಪ್ಪತ್ತು ಸಾವಿರ ರೂಪಾಯಿ ಸಂಬಳ ಬರುತ್ತೆ ಅದೇ ಮನೆಯಲ್ಲಿ ಮ ಕೆಲಸ ಮಾಡಿದರೆ ನಮ್ಗೆ ಯಾರೂ ಏನೂ ಕೊಡೋಲ್ಲ ಅಂತೇಳಿ ಭಾವ ಭಾವಿಸ್ತೀವಿ ಆಮೇಲೆ ಹೆಣ್ಣು ಮಕ್ಳ ಜೊತೆಗೆ ಕ್ ಅಡುಗೆ ಕೆಲಸ ಆಸರಾದ್ರೆ ಅದು ಅಡಿಗೆ ರುಚಿಕ್ಕಿಂತ ಸಂಬಂಧದ ರುಚಿನೂ ಕೂಡ ಅದಕ್ಕೆ ಸೀಮಿತ ಆಗುತ್ತಂತೇ ಹೇಳ್ತೀನಿ ಮತ್ತು ಬಾಂಧವ್ಯ ಒಂದು ಗಂಡ ಹೆಂಡ್ತಿಯ ನಡುವೆ ಒಂದು ಸಮರಸ ಜಾಸ್ತಿ ಆಗುತ್ತಂತೇ ಹೇಳಕ್ಕೆ ಇಷ್ಟಪಡ್ತೀನಿ ಏಕಂದ್ರೆ ಬೇಕಾದರೆ ಅಡುಗೆ ಮಾಡ್ಬೇಕಾದ್ರೆ ನೀವು ಅಡ್ಡ ಹೋಗೀ ನಾನು ಉಳ್ಳಾಗಡ್ಡೆ ಅಸ್ತೀನಿ ಮೆಣ್ಸಿಕಾಯಿ ಅಸ್ತೀನಿ ಟೊಮಾಟೆ ಅಸ್ತೀನಿ ಇದಕ್ಕೆ ಇಷ್ಟು ಹಾಕಿ ಇದಕ್ಕೆ ಇಷ್ಟು ಹಾಕ್ ಅಂತ ಗಂಡನ ರುಚೀನ ಅದು ಅವರೂ ಕೂಡ ತಕ್ರಾರು ಮಾಡ್ತಿರ್ತಾರೆ ಏಯ್ ನಿನಗೆ ಗೊತ್ತಾಗೋಲ್ಲ ಅದು ಗೊತ್ತಾಗೋಲ್ಲ ಅಂತೇಳಿ ಹೇಳ್ಬೇಕಾರೆ ಅದು ಒಂದು ಸಮರಸ ಒಂದು ಬಾಂಧವ್ಯ ಒಂದು ನಿಕಟ ಒಂದು ಅತ್ಯಂತ ಒಂದು ಒಳ್ಳೆಯ ಸಂಬಂಧವನ್ನು ಬೆಳೀತೈತಿ ಇದು ಕೇವಲ ಗಂಡಸಿಗೆ ಅಡುಗೆ ಮಾಡೋದು ಒಂದು ಅತ್ಯದ್ಭುತ ಕಲೆ ಆಮೇಲೆ ಅದು ಮನೆ ಒಳಗೆ ಬಂದು ತ ಹೆಂಡತಿಗೆ ಅಡಿಗೆ ಮಾಡುವ ಕೆಲಸದಲ್ಲೇ ಒಂದು ಸ್ವಲ್ಪ ಭಾಗಿಯಾದರೆ ಅದಕ್ಕೆ ಎಲ್ಲ ರೀತಿಯಿಂದ ಒಂದು ಒಳ್ಳೆಯ ಸಂಬಂಧವೂ ಆಗುತ್ತೆ ಆಮೇಲೆ ಈಗ ಸಾಕಷ್ಟು ಜನಗಳಲ್ಲಿ ಏನು ತುಂಬಿದೆ ಅಂದರೆ ಏಯ್ ಹೆಣ್ ಮಗಳು ಅಡುಗೆ ಮಾಡ್ಬೇಕು ಹೆಣ್ ಮಗಳು ಮನೆ ಕೆಲಸ ಮಾಡ್ಬೇಕು ಮನೆ ಕೆಲಸ ಯಾವಾಗ ಮಾಡ್ಬೇಕೂ ಹುಡ್ರಿಗೆ ಯಾವಾಗ ಕಲ್ಸ್ಬೇಕು ಆಕೆ ಅಡುಗೆ ಯಾವಾಗ ಮಾಡ್ಬೇಕು ಒಂದು ಚಪಾತಿ ಮಾಡ್ಬೇಕು ಒಂದು ರೈಸ್ ಮಾಡ್ಬೇಕು ಒಂದು ಪಲ್ಯ ಮಾಡ್ಬೇಕು ಇನ್ನೊಂದು ಪಲ್ಯ ಮಾಡ್ಬೇಕು ಇನ್ನೊಂದು ಕೋಸಂಬರಿ ಮಾಡ್ಬೇಕು ಒಂದು ಹಪ್ಳ ಕರಿಯಬೇಕು ಒಂದು ಇವತ್ತು ಪ್ರತಿಯೊಬ್ಬರ ಮನೆಗೆ ಊಟ ಮಾಡ್ಬೇಕ್ ಅಂದ್ರೆ ಒಂದು ಅದರಲ್ಲಿ ಗಂಡ ಏನಾದ್ರೂ ಸ್ವಲ್ಪ ಕಮ್ಮಿ ಇತ್ತಂದ್ರೆ ಒಪ್ಕಣಗಿಲ್ಲ ಆಕೆ ಎಲ್ಲ ಮಾಡ್ಬೇಕಾಗುತ್ತೆ ಆದ್ರೆ ಆಕೆಗೇ ಆ ಕೆಲಸ ಎಲ್ಲ ಮಾಡೋಕ್ಕಾಗಲ್ಲ ಯಾಕಂದ್ರೆ ಒಬ್ಬಾಕಿ ಆಗಿ ಅಗ್ಯೆಲ್ಲ ತಲೆ ಕೆಟ್ಟಿರುತ್ತೆ ಬಟ್ಟೆ ಒಗಿಬೇಕಾಗತ್ತೆ ಪೂಜೆ ಪುನಸ್ಕಾರಗಳು ಎಲ್ಲ ಮಾಡ್ಬೇಕಾಗುತ್ತೆ ಹುಡ್ರಿಗ್ ಬುತ್ತಿ ಕಟ್ಬೇಕಾಗುತ್ ನಾವು ಗಂಡಸ್ರು ಒಂದು ಇಲ್ದೇ ನಡೆಯಲ್ಲ ಒಂದು ಪುಡಿ ಇಲ್ದೇ ನಡೆಯಲ್ಲ ಒಂದು ಚಟ್ನಿ ಇಲ್ದೇ ನಡೆಯಲ್ಲ ಒಂದು ಉಪ್ಪಿನ್ಕಾಯಿ ಇಲ್ದೇ ನಡೆಯಲ್ಲ ಒಂದು ಹಪ್ಳ ಕರಿಯಲ್ಲ ಅಂದ್ರೆ ನಡೆಯಲ್ಲ ಏಕಂದ್ರೆ ನಾವು ಹೆಣ್ ಮಕ್ಳಿಗೆ ಹೇಳಕ್ಕಿಂತ ಅದರಲ್ಲಿ ನಾವೂ ಅಡುಗೆಯಲ್ಲಿ ಭಾಗಿಯಾಗಿ ಉಣ್ಣು ಅಂದ್ರೆ ಸಮರಸ ಸಮರಸ ಇರುತ್ತೆ ಅಂತೇಳಿ ನನ್ನ ಅನುಭವ ಈಗಾಗಲೇ ಸಾಕಷ್ಟು ನನ್ನ ಅನುಭವದ ಪ್ರಕಾರ ನಮ್ಮ ಖಾನಾವಳಿಯಲ್ಲಿ ಸಾಕಷ್ಟು ಜನ ಫ್ಯಾಮ್ಲಿಗಳು ಬರ್ತಾರೆ ನಮಗೆ ಹೇಳ್ತಾರೆ ಯಾಕಂದ್ರೆ ನೀವು ಮೊನ್ನೆ ಒಂದು ದಿನಗಳಲ್ಲಿ ಕೆಲವೊಬ್ಬರು ಬಂದಿದ್ದರು ಖಡಕ್ ರೊಟ್ಟಿ ಅಂತೇಳಿ ನಮ್ಮ ಕಡೆ ಸಿಗ್ತದೆ ಜೋಳದ ರೊಟ್ಟಿ ಖಡಕ್ ರ ಸಜ್ಜೆ ರೊಟ್ಟಿ ಖಡಕ್ ಜೋಳದ ರೊಟ್ಟಿ ಅಂತೇಳಿ ಸಿಗ್ತವೆ ನಮಗೆ ಅನುಭವ ಕೇಳಿದ್ರೆ ಅವರು ನಾವು ಅಡುಗೆ ಮಾಡ್ತಿರ್ತೀವಿ ಅವ್ರೇನು ಕೇಳಿದರಪ್ಪಂದ್ರೆ ಇವು ನಿಮ್ಗೆ ಹೆಂಗೆ ಉಣ್ತೀರಿ ಅಂತ ಕೇಳಿದರು ನಿಮ್ಗೆ ಅಲ್ಲೆ ಹಲ್ಲಲ್ಲೆ ಚುಚ್ಚದಿಲ್ಲ ಅಂತ ಕೇಳಿ ಹಲ್ಲು ಅಲ್ಲಿ ಖಡಕ್ ರೊಟ್ಟಿ ಉಣ್ಣು ಅಂದರೆ ಹಲ್ಲಿಗೆ ಚುಚ್ಚದಿಲ್ಲ ಅಂದೆ ಇಲ್ಲಮ್ಮ ಅದು ನಾವು ಈ ಥರ ಹೆಂಗ್ ಉಣ್ತೀರಿ ಅಂದಾಗ ನನಗೆ ಭಾಳ ಆಶ್ಚರ್ಯ ಆಯ್ತು ಇಂಥವು ಖಡಕ್ ರೊಟ್ಟಿ ಉಣ್ಣಕ್ಕೆ ಇವರು ಬಯಕೆ ಇಲ್ಲಾಂದರೆ ಮತ್ತೆ ಹಲ್ಲು ಯಾವಾಗ ಗಟ್ಟಿ ಆಗಬೇಕಂತೇಳಿ ನಾವು ಹೇಳಿದ್ವಿ ರಾಗಿ ಮುದ್ದೆ ಆಗಲಿ ಇವತ್ತು ಒಂದು ಪ್ರತಿಯೊಂದು ಹೆಣ್ ಮಕ್ಳು ಮಾಡೋಕ್ಕಿಂತ ಗಂಡ ಮಕ್ಳು ಒಂದು ಅನುಭವ ತೊಗೊಂಡು ಅವ್ರಿಗೆ ಸಹಾಯ ಮಾಡಿದ್ರೆ ಭಾಳ ಒಳ್ಳೇದು ಇರುತ್ತಂತ ಹೇಳಿ ನಮ್ಮ ಅನುಭವವನ್ನು ನಾನು ಹೇಳ್ತೀವಿ ಇನ್ನೊಂದು ಏನಪ್ಪ ಅಂದರೆ ಈಗ ನಾವು ಗಂಡ ಹೆಂಡ್ತಿ ಅಡುಗೆ ಮಾಡೋದು ಅಷ್ಟರಲ್ಲೆ ಹಿರಿಯರ್ ಇರ್ತಾರೆ ಅವರೂ ಅವರ ಅನುಭವಗಳ್ನ ಕೇಳ್ಬೇಕ್ ಕೆಲವೊಂದು ಹಳೇ ಅಡುಗೆಗಳನ್ನು ಭಾಳ ರುಚಿಯಾಗಿ ಕೊಡಿ ಗಡಿಗೆಯಲ್ಲಿ ಮಾಡೋದು ಈ ಸ್ಟೀಲಿನ ಪಾತ್ರೆಯಲ್ಲಿ ಗಡಿಗೆಯಲ್ಲಿ ಅಡುಗೆ ಮಾಡೋದರಿಂದ ಅದು ಒಂದು ರುಚಿಯಾದ ರುಚಿ ರುಚಿಯಾಗಿ ನಮ್ಗೆ ಈಗ ಸ್ಟೀಲಿನ ಪಾತ್ರೆಯಲ್ಲಿ ಸಾರು ಮಾಡ್ತಾರೆ ಆದರೆ ಗಡಿಗೆಯಲ್ಲಿ ಮಾಡೋದು ರುಚಿನೇ ಬೇರೆ ಅದು ಗಡಿಗೆಯಲ್ಲಿ ತರ್ಬೇಕು ಅದು ಸ್ಟೀಲಿನ ಪಾತ್ರೆಯಲ್ಲೇ ತರ್ಬೇಕು ಒಲೆಯಲ್ಲಿ ಹಚ್ಬಕು ಕಟ್ಟಿಗೆಯಲ್ಲಿ ಹಚ್ಬಕು ಇಂಥವೆಲ್ಲ ಸಾಕಷ್ಟು ಈ ದಿನಮಾನಗಳಲ್ಲಿ ಈ ಹಳ್ಳಿಯಲ್ಲಿ ಆದ್ರೆ ನಡೀತೈತಿ ಆ ಸಿಟಿಯಲ್ಲಿ ನಡೆಯದಿಲ್ಲ ಹಿಂಗಾಗಿ ಗಂಡಸ್ರಗಿಂತ ಹೆಂಗಸ್ರ್ ಪಾತ್ರ ಮುಖ್ಯ ಐತೆ ಅನ್ನೋಕ್ಕಿಂತ ಅದ್ರಾಗೆ ಅಡುಗೆ ಮಾಡೋದರಲ್ಲಿ ಗಂಡಸ್ರ ಪಾತ್ರವೂ ಮುಖ್ಯ ಅಂತೇಳಿ ಹೇಳಕ್ ಇಷ್ಟಪಡ್ತೀನಿ ಅಡುಗೆ ಮಾಡೋದು ಕೇವಲ ಮಹಿಳೆಯರ ಕೆಲಸ ಭಾವ್ಸಿದ್ರ ಅದು ತಪ್ಪಾಗುತ್ತೆ ಏಕಂದ್ರೇ ಎಲ್ಲರೂ ಕೂಡ ಮಾಡಿದ್ರೆ ಅಡುಗೆ ಆಗುತ್ತೆ ಮಂಡಾಳ ತೋಳ್ಸ್ಕೊಳ್ಳೋದಾಗ್ಲಿ ಈ ಒಂದು ಟಿಫನ್ ಮಾಡ್ಬೇಕಂದ್ರೆ ಮಂಡಾಳ ಒಗ್ಗರ್ಣೆ ಮಾಡ್ಬೇಕಾರೆ ಅದಕ್ಕೆಲ್ಲ ಅದು ಬೇಕಾಗುತ್ತೆ ಮೆಣ್ಸಿಕಾಯ್ ಉಳ್ಳಾಗಡ್ಡೆ ತಮಾಟಿ ಎಲ್ಲ ಹಾಕ್ಬೇಕಾಗತ್ತ ಆದ್ರೆ ಮಂಡಾಳ ತೋಳ್ಸ್ಕೊಡೋರ್ ಇರೋಲ್ಲ ಮಂಡಾಳ ತೋಳ್ಸ್ಕೊಟ್ಟಂದ್ರೆ ಆಕೆ ಒಗ್ಗರ್ಣೆ ಹಾಕಿ ಅಡ್ಗೆ ಮಾಡ್ತಾರೆ ರುಚಿ ರುಚಿಯಾಗಿ ನಾವು ಕೈಗೆ ಅಂದ್ರೆ ಅದು ಭಾಳ ಸಮರಸ ಇರುತ್ತಂತ ಹೇಳಿ ಏಕಂದ್ರೆ ಒಬ್ಬಾಕೆ ಮಾಡೋಕ್ಕೆ ಬೇಸ್ರ ಆಮೇಲೆ ಒಬ್ರು ಅಡ್ಗೆ ಮಾಡಿದ್ರೆ ಅದು ಅವ್ರಿಗೆ ಕೂಡ ಹೋಗಲ್ಲ ಅಡಿಗೆ ಎಲ್ಲರೂ ಕೂಡಿ ಮಾಡಿದ್ರೆ ಅದು ಒಬ್ಬರಿಗೊಬ್ರು ರುಚಿ ಟೇಸ್ಟಾಗಿ ಬದಲಾವಣೆ ಆಗಿ ಅದಕ್ಕೊಂದು ಏನೋ ಒಂದು ಜಾಸ್ತಿ ಎಲ್ಲರೂ ಕುಳ್ತು ಹುಡ್ರು ಉಪ್ಡಿ ಎಲ್ಲರೂ ಕುಳ್ತು ಅದು ಒಂಥರ ರುಚಿ ರುಚಿಯಾಗಿ ಏಯ್ ಅಪ್ಪಾಜಿ ಹಂಗ್ ಮಾಡಿದ್ದರು ಏಯ್ ಮಮ್ಮಿ ಹಿಂಗ್ ಮಾಡಿದ್ದರು ಮಮ್ಮಿ ಹಿಂಗ್ ಹೇಳಿದ್ಲು ಆಂ ಅವ್ವ ಹಿಂಗ್ ಹೇಳಿದ್ಲ್ ಅಜ್ಜಿ ಹಿಂಗ್ ಹೇಳಿದ್ಲು ಕಾಕಾ ಹಿಂಗ್ ಹೇಳಿದ ಏಯ್ ನಾನು ಮಾಡಿದ್ ರುಚಿಯಾದ್ರೆ ನಾನು ಮಾಡಿದ್ ರುಚಿಯಾಗ್ಲಿಕ್ಕರ ಅವ್ರು ಮಾಡ್ಯಾರೆ ಅಂತೇಳಿ ಒಂದು ಸಮರಸದ ಭಾವನೆಯನ್ನು ಮೂಡ್ತೈತಿ ಅದು ಹೆಂಗಪ್ಪ ಅಂದರೆ ಈಗ ನಮ್ಮನ್ನ ನೋಡ್ತಿರ್ತಾರೆ ಹುಡ್ರೂ ಸ್ ಚಿಕ್ಕ ಚಿಕ್ಕ ಹುಡುಗ್ರೂ ಹುಡ್ಗುರ್ ಇರ್ತಾರೆ ಅವ್ರು ಅದೇಯ ಮತ್ತು ಅವರೂ ಬರ್ತಾರೆ ನಮ್ಮ ಅಪ್ಪಾಜಿಯವ್ರು ಏನು ಮಾಡಕತ್ತಾರ ನಮ್ಮ ಅಮ್ಮ ಅವ್ವಾರು ಏನು ಮಾಡಕೊಂತರ ಅಮ್ಮ ಅಂತೇಳಿ ಅವರೂ ಬಂದು ಮತ್ತೆ ಅದನ್ನು ಅವರೂ ನೋಡಿ ಕಲಿಯಂಥದ್ದು ಚಾನ್ಸಸ್ ಇರ್ತದೆ ಅವ್ರೂ ಕೂಡ ಏನಾರೂ ಒಂದು ಮತ್ತು ನಾವು ಅದು ಮಾಡ್ದೆವಿ ನಾವು ಇದು ಮಾ ಕೆಲಸ ಏನಾರೂ ಅದ್ರ ಅಡ್ಗೆ ಒಳಗೆ ನಾವು ಭಾಗವಯ್ಸ್ವಿ ಅಂತೇಳಿ ಹುಡ್ರುನು ಅಗಧಿ ಉತ್ಸಾಹದಿಂದ ನಾವು ಮಾಡಕ್ಕೆ ಗಂಡಸ್ರು ನಾವು ಅಡ್ಗೆ ಕೆಲ್ಸಕ್ಕೆ ಹೋದ್ನಂದ್ರ ಹುಡ್ಗ್ರು ಕೂಡ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಅದಕ್ಕೆ ಭಾಗವಹ್ಸಿ ಅವರೂ ಅದ್ರ ಜೊತೆ ಕೂಡ್ತಾರೆ ಮತ್ತು ಅವ್ರಿಗೂ ಒಂದು ಒಂದು ಅನುಭವ ಆಗುತ್ತೆ ಯಾಕಂದ್ರೆ ದಿನನಿತ್ಯ ಶಾಲಿಗ್ ಹೋಗಿ ಅವ್ರ್ಗು ಬೇಸ್ರ ಆಗಿರ್ತೆ ಆಮೇಲೆ ಅವರೂ ಒಂದು ಸಂಡೆ ಆಗಲಿ ಒಂದು ಶನಿವಾರ ಆಗಲಿ ಯಾವ್ದಾರ ಸ್ ರ ಹಬ್ಬ ಹರಿದಿನಗಳಲ್ಲಾಗ್ಲಿ ಅವ್ರು ನೀವು ಮಾಡೋದ್ ನೋಡಿ ಅವರೂ ನಿಮ್ಮ ಜೊತೆಗ್ ಕಲೆತು ಅವರೂ ಒಂದು ಯಾವುದೋ ಒಂದು ಕೆಲಸ ಮಾಡಿದ್ನಂದ್ರೆ ಅಡ್ಗೇದು ಅವ್ರಿಗೂ ಒಂದು ಅನುಭವ ಆಗುತ್ತೆ ನಮ್ಮ ಅಪ್ಪ ಅವ್ವ ಹಿಂಗ್ ಮಾಡ್ತಿದ್ರು ಅಡುಗೆ ನಾವೂ ಮುಂದೆ ಹಿಂಗೇ ಮಾಡಬೇಕು ನಾವೂ ಸಮರಸದಿಂದ ಒಬ್ಬರಿಗೊಬ್ರು ಎಲ್ಲರೂ ಕೂಡಿ ಅಣ್ಣ ಆಗಲಿ ತಮ್ಮ ಆಗಲಿ ಚಿಕವ್ವ ಆಗಲಿ ಕಾಕ ಆಗಲಿ ಕಕ್ಕಿ ಆಗಲಿ ಎಲ್ಲರೂ ಕೂಡಿ ಮನೆಯೊಳಗೆ ಬಂದು ಎಲ್ಲರೂ ಕೂಡಿ ಮಾಡಿದ್ರೆ ಅದೇ ಅಡಿಗೀಗೆ ಒಂದು ಕಳೆ ಒಂದು ರುಚಿ ಬರುತ್ತೆ ಆಮೇಲೆ ಒಂದು ಕೈ ಆಗೋಕ್ಕಿಂತ ಒಂದು ಹತ್ತು ಕೈ ಆಗ್ಬೇಕ್ ಅದಕ್ಕೆ ಯಾಕಂದ್ರೆ ಅದು ಹತ್ತು ಕೈಲಿಂದ ಮಾಡಿದ ಅಡಿಗೇನೇ ರುಚಿ ಬೇರೆ ಒಂದು ಕೈಲಿಂದ ಅಡಿಗೆ ಮಾಡಿದ್ದು ರುಚಿನೇ ಬೇರೆ ಒಬ್ರಿಗೊಬ್ರು ತಿಳ್ಕೊಂಡು ಮಾಡಿದ್ನಂದ್ರೆ ಅದು ಅಡ್ಗೆ ರುಚಿನೇ ಬೇರೆ ಇರುತ್ತೆ ಅಂತೇಳಿ ನಮ್ಮ ಅನುಭವಗಳನ್ನ ನಾವು ಹೇಳಕ್ ಹೋಗ್ತೀವಿ ಈ ಖಾನಾವಳ್ಯಗೆ ಊಟದ ರುಚಿನೇ ಬೇರೆ ಐತೆ ಇಲ್ಲಿ ಅಡಿಗೆ ಮಾಡೋದ್ ರುಚಿನೇ ಬೇರೆ ಆಮೇಲೆ ನಾವು ಮಾಡಿದ್ದು ನಮ್ಗೂ ಹೋಗೋಲ್ಲ ಅದಕ್ಕೆ ಅದ್ರ ಜೊತೆಗ್ ಯಾರಾರೂ ನಾವು ಸೇರ್ಶಬೇಕಾಗುತ್ತ ಅವ್ರ್ದೇ ಆದಂಥ ಒಂದು ನಾವು ಉಪ್ಪು ಇಷ್ಟು ಹಾಕಿದ್ರ ಉಪ್ಪು ಅಷ್ಟು ಹಾಕಿ ಅಂತಾರೆ ಸಕ್ರೆ ಇಷ್ಟು ಹಾಕಿರೆ ಸಕ್ರೆ ನಾವು ಇಷ್ಟು ಹಾಕ್ಬೇಕ್ ಅಂತೀವಿ ಹುಳೀ ಖಾರ ಅದ್ರ ಜೊತೆಗೆ ರುಚಿಯಾದ ನಾವು ಮಾಡ್ಬೇಕಾದ್ರ ಒಬ್ಬರು ಒಬ್ಬರು ತಿಳ್ಕಂಡು ಮಾಡ್ಬೇಕ್ ನಾವು ಒಬ್ರೇ ಮಾಡಿದ್ನಂದ್ರೆ ರುಚಿ ಆಗೋಲ್ಲ ನಾವು ಗಂಡ ಹೆಂಡ್ತಿ ಮನ್ಯೋರೋರ್ ಎಲ್ಲರೂ ಕಲ್ತು ಅದ್ರಾಗೆ ಒಬ್ರಿಗೊಬ್ರು ದಿಸ್ಕಟ್ ಮಾಡಿ ಅಡ್ಗೆ ಮಾಡೋದು ಒಂದು ಕಲೆ ಎಲ್ಲರೂ ಕೂಡಿ ಮಾಡೋಣ ಅದು ಎಲ್ಲರೂ ರುಚಿ ಕುಳ್ತು ಅದು ಬೋಜನ ಸವಿಬೇಕಂತೇಳಿ ನಮ್ಗೆ ಅನ್ನಿಸ್ತತಿ ಇಷ್ಟು ನಮ್ಮ ಅನಿಸಿಕೆ ಆಮೇಲೆ ನಾವು ಸಾಕಷ್ಟು ಕಡೆಗಳಲ್ಲಿ ಟೂರ್ಗೆ ಹೋಕ್ತಿರ್ತೀವಿ ಎಲ್ಲಾರು ಹೋದಾಗ ಯಾರು ಅಡ್ಗೆ ಮಾಡ್ತಾರೆ ನಾವು ಅದು ಒಂದು ಇದು ಪ್ರವಾಸಕ್ಕೆ ಹೋದಾಗ ನಾವೊಂದು ಅಡ್ಗೆಯನ್ನು ಕಲೆಯನ್ನೇ ಬೆಳ್ಸ್ಕಂಡ್ರೆ ನಾವು ಮನೇವ್ರು ಇರ್ತೀವಿ ನಾವು ಎಲ್ಲರೂ ಅಡಿಗೆ ಮಾಡಿದ್ರೆ ಬೇರೆಯರ್ಗೆ ಓಟೆಲ್ಗೆ ಹೋಗೋದ್ ಅವಶ್ಯಕತೆ ಇರೋಲ್ಲ ನಾವು ಪ್ರವಾಸಕ್ಕೆ ಹೋದಾಗ ನಾವೇ ಎಲ್ಲ ಅದು ಅಕ್ಕಿ ಬೇಳೆ ಎಲ್ಲ ನಾವು ತರಕಾರಿ ಎಲ್ಲ ಅಲ್ಲೇ ಅಲ್ಲಿ ಹೋಗಿ ನಾವು ಒಂದು ಆನಂದದ ಸವಿಯನ್ನೂ ಊಟ ಮಾಡ್ಬೇಕಾಗ್ತೆ ಅದೇ ನಮ್ಗೆ ಅಡ್ಗೆ ಮಾಡಿ ಬೇ ಆಗ್ಲಿತ್ತಲ ಅಂದ್ರೆ ನಾವು ಓಟೆಲ್ನಾಗೆ ತಿನ್ಬೇಕಾಗುತ್ತ ಓಟೆಲ್ನ್ಯಾಗೆ ತಿಂದ್ರೆ ಸಾಕಷ್ಟು ದುಡ್ಡುಗಳನ್ನು ಆದ್ರು ಒಂದು ರೂಢಿಯನ್ನು ನಾವು ಅಡುಗೆ ಮಾಡ್ಸೋದು ಗಂಡ ಹೆಂಡ್ತಿ ಎಲ್ಲರಿಗೆ ಅದು ಅನುಭವವನ್ನ ನಾವು ಕೊಡ್ಬೇಕು ಏಕಂದ್ರೆ ನಾವು ಪ್ರವಾಸಕ್ಕೆ ಹೋದಾಗ ಬೇರೆ ಕಡೆ ಎಲ್ಲಾರು ಹೋದಾಗ ಅದು ಅಡುಗೆ ರುಚಿಗಿಂತ ಅದು ನಮ್ದು ದುಡ್ಡಿಂದು ವಿಷ್ಯವಾಗುತ್ತೆ ಒಂದು ದುಡ್ಡು ನಮಗೆ ಉಳಿತಾಯ ಆಗುತ್ತೆ ಪ್ರವಾಸಕ್ಕೆ ಸ್ವಲ್ಪ ನಾವು ಅಲ್ಲೇ ಒಂದು ವಾತಾವರ್ಣಕ್ಕೆ ಅಡಿಗೆಯೂ ಸ್ಟೇಷ್ ರುಚಿಯೂ ಬೇರೆ ಆಗುತ್ತೆ ಹಂಗಾಗ್ ಎಲ್ಲರೂ ಗಂಡಾನು ಮತ್ತು ಹೆಂಡ್ತಿ ಎಲ್ಲರೂ ಸಮಾನವಾಗಿ ಅಡ್ಗೆ ಮಾಡೋದರಲ್ಲಿ ಯಾವುದೇ ತಪ್ಪಿಲ್ಲ ಅದಕ್ಕೊಂದು ಸಮರಸ ಇರ್ತದೆ ಅಂತೇಳಿ ನಮ್ಮ ಅನುಭವಗಳನ್ನು ಹಂಚ್ಕಣಕ ನಮ್ಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ಧನ್ಯವಾದವನ್ನು ತಿಳಿಸ್ತೀನಿ